ಪೆಟ್ರೋಲ್ ದರದಲ್ಲಿ ಹೆಚ್ಚಳ ಹೆಚ್ಚಳವಾಗಿದ್ದರಿಂದ ನಮಗೆ ಫ್ ತುಂಬ ತೊಂದರೆ ಉಂಟಾಗುತ್ತದೆ ಏಕೆಂದರೆ ನಾವು ಬೈಕಿನ ಬೈಕಿಂಗ್ ಲಾಂಗ್ ರೈಡಿಗೆಲ್ಲ ಹೋಗ್ಬೇಕಾದ್ರೆ ಪೆಟ್ರೋಲ್ ರೇಟ್ ಜಾಸ್ತಿಯಾಗಿದ್ದರಿಂದ ತುಂಬ ಖರ್ಚು ಜಾಸ್ತಿ ಖರ್ಚಾಗುತ್ತೆ ಹಾಗೇ ನಮ್ಗೊಂದು ನಮಗೊಂದೇ ಅಲ್ಲ ಕಾಲೇಜ್ ಸ್ಟೂಡೆಂಟ್ಸಿಗೂ ಖರ್ಚು ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಅವರೀಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಲೇ ಬೇಕು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಅವರಿಗೆ ದುಡ್ಡು ಬೇಕಾಗುತ್ತೆ ದುಡ್ಡು ಈಗ ಮೊದ್ಲಿನ ಥರ ಮೊದಲು ಎಪ್ಪತ್ತು ರೂಪಾಯಿ ಲೀಟ್ರ್ ಇತ್ತು ಈಗ ಈಗ ನೂರಾ ನೂರಾ ಮೂರು ರೂಪಾಯಿ ಲೀಟ್ರಾಗಿದೆ ಹಾಗೇ ನಾವು ಲಾಂಗ್ ರೈಡಿಗೆ ಹೋಗ್ಬೇಕಾದ್ರೆ ನಮ್ಮತ್ರ ಈಗ ಇಲ್ಲ ನಮ್ಮ ಹತ್ರ ಇರೋದು ಮುನ್ನೂರು ನಾನೂರು ಐನೂರು ಸಿ ಸಿ ಗಾಡಿ ಆಗತ್ತೆ ಆಗಿರುತ್ತೆ ಅದೇ ಪೇಟೇಲಿ ಸುತ್ತಾಡೋರು ನೂರು ಸಿ ಸಿ ಗಾಡಿ ಇರುತ್ತೆ ನಮಗೆ ಲಾಂಗ್ ಹೋಗ್ಬೇಕಂದ್ರೆ ಜಾಸ್ತಿ ಸಿ ಸಿ ಗಾಡಿ ಬೇಕಾಗುತ್ತೆ ಅದು ಕಮ್ಮಿ ಮೈಲೇಜ್ ಕೊಡು ಕೊಡುತ್ತೆ ಹಾಗೇ ನಮಗೆ ಕಾ ಪೇಟೇಲಿರೋರು ಜಾಸ್ತಿ ನೂರು ಸಿ ಸಿ ಗಾಡಿಯೆಲ್ಲ ತೊಗೊಂಡ್ರೆ ಜಾಸ್ತಿ ಮೈಲೇಜ್ ಕೊಡುತ್ತೆ ನಮಗೆ ನೂರು ಸಿ ಸಿ ಎಲ್ಲ ಆಗೋದಿಲ್ಲ ಅಷ್ಟು ಲಾಂಗ್ ರೈಡಿಗೆಲ್ಲ ಹೋಗೋಕೆ ಅದ್ರ ಸಲುವಾಗಿ ಜಾಸ್ತಿ ಸಿ ಸಿ ಗಾಡಿ ತೊಗೊಂಡಾಗ ಅದಕ್ಕೆ ಜಾಸ್ತಿ ಪೆಟ್ರೋಲ್ ಹಾಕ್ಬೇಕಾಗುತ್ತೆ ಕಮ್ಮಿ ಮೈಲೇಜ್ ಕೊಡುತ್ತೆ ಹಾಗೇ ಕಾ ಹ್ ಅದರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅದ್ರಿಂದ ದುಡ್ಡೂ ಜಾಸ್ತಿ ಖರ್ಚಾಗುತ್ತೆ ಮತ್ತು ತುಂಬ ಕಷ್ಟನೂ ಆಗುತ್ತೆ ಯಾಕಂದರೆ ಕಮ್ಮಿ ಮೈಲೇಜ್ ಕೊಡೋದರಿಂದ ನಮಗೂ ತುಂಬ ಕಷ್ಟ ಮತ್ತು ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೂ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ನೂರು ರೂಪಾಯಿ ಲೀಟ್ರು ಅದರಿಂದ ಏನೂ ಮಾಡೋಕ್ಕಾಗಲ್ಲ ಅವರು ಹಾಗೇ ಅದರಿಂದ ಆಗೋ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಅಂದರೆ ಕಾ ಪೆಟ್ರೋಲು ಪೆಟ್ರೋಲ್ ಹಾಕ್ಕಂಡು ಗಾಡಿ ಓಡ್ಸ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರ ಸೂಸುತ್ತೆ ಅದರಿಂದ ನಮ್ಮ ಪರಿಸರ ಹಾಳಾಗುತ್ತೆ ಹಾಗೇ ಮತ್ತು ಪರಿಸರದ ಜೊತೆ ಅದು ಒಂದಿಷ್ಟು ಕೆಮಿಕಲ್ಸ್ ಅನ್ನು ಹೊರ ಸೂಸುತ್ತೆ ಅದರಿಂದ ಮನುಷ್ಯನಿಗೂ ತುಂಬ ತೊಂದರೆ ಆಗುತ್ತೆ ಮತ್ತು ಅದು ಕಾ ಅದು ಮತ್ತು ಹಾಗೇ ಟ್ರಾನ್ಸ್ಪೋಟೇಶನ್ ಚಾರ್ಜಸ್ ಟ್ರಾನ್ಸ್ಪೋಟೇಷನ್ ಚಾರ್ಜಸ್ ಜಾಸ್ತಿ ಆಗಿರ್ತದೆ ಅದರಿಂದ ಎಲ್ಲ ವಸ್ತುಗಳ ರೇಟ್ ವಸ್ತುಗಳ ರೇಟೂ ದಿಸ್ ತುಂಬ ಜಾಸ್ತಿ ಆಗಿ ಹೋಗುತ್ತೆ ಮತ್ತು ಇದರಿಂದ ಎಲ್ಲ ವಸ್ತುಗಳು ತುಟ್ಟಿಯಾಗಿ ತುಟ್ಟಿಯಾಗುತ್ತಾ ಹೋಗುತ್ತೆ ಹಾಗೇ ಡೀಸಲ್ ಡೀಸಲ್ ಪೆಟ್ರೋಲ್ ಡೀಸಲ್ ಎರಡೂ ಮೇನ್ ಇದು ಮೇನ್ ಇಂಧನ ಆಗಿರುತ್ತೆ ಅದರೊಳಗೆ ನಾವು ಡೀಸಲ್ ಉಪ್ಯೋಗ್ಸಿ ಬೇ ಡೀಸಲಿಂದ ತುಂಬ ಕಾರ್ಬನ್ ಹೊರಸೂಸುತ್ತೆ ಹಾಗೇ ಅದು ತುಂಬ ಕೆಮಿಕಲ್ಸ್ ಮತ್ತು ಕಾರ್ಬನನ್ನು ಹೊರ ಹೊರ ಹಾಕುತ್ತೆ ಅದರಿಂದ ನಮಗೆ ಪೊಲಿಶನ್ಸ್ ಪೊಲಿಶನ್ ಏರ್ ಪೊಲಿಶನ್ ಆಗುತ್ತೆ ಏರ್ ಪೊಲಿಶನ್ ಜೊತೆ ನಾವು ಅದೇ ಏರ್ ಅನ್ನು ಉಸ್ರು ಉಸ್ರಾಡೋದನ್ನು ನಮಗೂ ತೊಂದರೆ ಆಗುತ್ತೆ ಹಾಗೇ ಇದುಕ್ಕೆ ಸರ್ಕಾರ ಈಗ ಪೆಟ್ರೋಲ್ ಕಮ್ಮಿ ಉಪ್ಯೋಗ ಉಪಯೋಗಿಸಲು ಒಂದು ಈ ವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅನ್ನು ಬಿಟ್ಟಿದ್ದಾರೆ ಆದರೆ ಅದು ಜಾಸ್ತಿ ರೇಂಜ್ ಕೊಡೋದಿಲ್ಲ ಮತ್ತು ಚಾರ್ಜಿಂಗ್ ಟೈಮೂ ಜಾಸ್ತಿ ಇರುತ್ತೆ ಒಂದು ಸರ್ತಿ ಚಾರ್ಜ್ ಮಾಡಿದ್ರೆ ಅದು ನೂರು ನೂರೈವತ್ತು ನೂರು ನೂರೈವತ್ತು ಕಿಲೋಮೀಟ್ರು ಕೊಡುತ್ತೆ ಅದು ಮತ್ತು ಕಾಸ್ಟೂ ಜಾಸ್ತಿ ಆಗಿರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ರೇಟ್ ಪ್ರೈಸೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರೈಜ್ ಜಾಸ್ತಿಯಾಗಿ ಜಾಸ್ತಿಯಾಗಿದ್ದರಿಂದ ಮತ್ತು ಚಾರ್ಜಿಂಗ್ ಟೈಮೂ ಜಾಸ್ತಿಯಾಗಿರುತ್ತೆ ಅದರಿಂದ ಈಗ ಪೆಟ್ರೋಲ್ ಆದರೆ ನಾವು ಒಂದು ಸರ್ತಿ ಟ್ಯಾಂಕ್ ಫುಲ್ ಮಾಡಿದ್ರೆ ಸುಮಾರು ಕಿಲೋಮೀಟರ್ಸ್ ಹೋಗ್ಬೋದು ಒಂದು ಟ್ಯಾಂಕ್ ಫುಲ್ ಮಾಡೋಕ್ಕೆ ನಮಗೆ ಒಂದು ಹತ್ತರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಆದರೆ ಹಂಗೆ ಎಲೆಕ್ಟ್ರಿಕ್ ಗಾಡಿ ಹಾಗಲ್ಲ ಒಂದು ಸರ್ತಿ ಫುಲ್ ಚಾರ್ಜ್ ಆಗ್ಬೇಕಂದ್ರೆ ಮೂರರಿಂದ ನಾಲ್ಕೈದು ಐದು ತಾ ಐದರಿಂದ ಆರು ತಾಸಾದರೂ ಬೇಕಾಗುತ್ತೆ ಅದರಿಂದ ನಮಗೆ ಪೆಟ್ರೋಲ್ ಪೆಟ್ರೋಲ್ ಗಾಡಿ ತುಂಬ ಈಸಿ ಅನ್ನಿಸುತ್ತೆ ಹಾಗೇ ನಮಗೂ ತುಂಬ ಕಷ್ಟ ಆಗುತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಅಂದರೆ ತುಂಬ ಈಗ್ಲೂ ಮೊದಲೇ ತುಂಬ ಏನೇ ತಗೋಳೋಕ್ಕೆ ಹೋದರೂ ತುಂಬ ಕಾಸ್ಟ್ಲೀ ಆಗಿದೆ ಅದರಿಂದ ಪೆಟ್ರೋಲ್ ರೇ ರೇಟೂ ಜಾಸ್ತಿಯಾಯ್ತು ಮತ್ತು ಅದ್ರ ಅದನ್ನ ಜಾಸ್ತಿ ಉಪಯೋಗ್ಸ್ದಂಗೂ ಪೊಲ್ಯೂಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗೆ